ಹಲೋ ಯಾರು ಹಾಂ ರಾಜೇಶ್ವರಿ ಮೇಡಮ್ ಅವ್ರು ಏನು ರಿ ಸೀಟ್ ಸೀಟ್ ಮಾರ್ಟ್ ಅಂಗ್ಡಿಯವ್ರ್ ಏನು ರಿ

ನಿಮ್ಮ ಸೀಟ್ ಸೀಟ್ ಏನೇನು ಸಿಗ್ತಾವೆ ರೀ ನಿಮ್ಮ ಅಂಗ್ ಇದ್ರಾಗ ಸೀಟ್ ಮಾರ್ಟಾಗ ಹ್ಞೂ ರೀ ಹಾಂ ಹಾಂ ರೀ ನಮಗೆ ಒಂದು ಇಪ್ಪತ್ತು ಕೆಜಿ ಬೂಂದಿ ಬೇಕು ರಿ ಒಂದು ಹಾಂ ಒಂದು ಹತ್ತು ಕೆಜಿ ಜಿಲೇಬಿ ಬೇಕು ಕುಲ್ಲಾ ಯಾವುದೋ ಒಟ್ಟು ಯಾವ್ದಾರು ಚಲೋ ಇರಬೇಕ್ರಿ ನಮ್ಗೆ

ಹಾಂ ಹಾಂ ನೋಡಿ ಅದರಾಗ ಒಟ್ಟು ನೋಡಿ ಹಾಕಿ ಕೊಡಿರಲ್ಲ ಹಾಂ ಒಂದು ಇಪ್ಪತ್ತು ಕೆಜಿ ಬೂಂದಿ ಬೇಕು ರಿ ಹಾಂ ಒಂದು ಹತ್ತು ಕೆಜಿ ರಾವ ಇದು ಜಿಲೇಬಿ ಬೇಕು ರಿ

ನಾಳೆ ಬೆಳಗ್ಗೆ ಒಟ್ಟು ತಾಜಾ ಇರ್ಬೇಕ್ ನೋಡ್ರಿ ಅದು ಹಾಂ ತಾಜಾ ಮಾಡಿ ಕಳ್ಸಿ ನಮ್ಗೆ ಇನ್ನೊಮ್ಮೆ ನಿಮ್ಮ ಅಂಗ್ಡಿಗೆ ಬರೋಂಗೆ ಒಟ್ಟು ಮಾಡಿ ಕಳ್ಸ ಮಾಡೋಂಗೆ ಚಲೋದ ಚಲೋದ ಮಾಡಿ ಕೊಡ್ಬೇಕು ಮಂದಿ ಬಂದು ಮಂದಿ ಉಣ್ಣುದದ ಸ್ಟಾಕ್ ಇದ್ದಿದ್ದಿರ ಹ್ಞೂ ರೀ ಅದ ನೋಡಿ ಒಟ್ಟು ಇದು ಮಾಡಿರಿ ಹೌದಾ ಅದ್ರಾಗ ಒಟ್ ನೋಡಿ ಇದು ಮಾಡಿರಿ ಮಾಡಿಕಳ್ಸ ಒಟ್ಟ ತಾಜಾ ತಾಜಾ ಮಾಡಿಕಳ್ಸ ನೋಡಿಕಳ್ಸ ಕೊಡಿರಿ ವಂದೋಟ್ ಅನ್ಕುಲ ಅಂದ್ರೆ ನಿಮ್ಮ ನಿಮ್ಮ ಅಂಗಡಿಗೆ ಬರೋಂಗೆ ಮಾಡಿರಿ ಮತ್ತು ಅಂಗಡಿ ನಿಮ್ಮ ಅಂಗ್ಡಿಗೆ ಬಂದು ಇನ್ನೊಮ್ಮೆ ಮತ್ತು ಇನ್ನೊಮ್ಮೆ ರಾಜೇಶ್ವರಿ ಮುಡ್ಯಮ್ಮರ್ದು ಹಾಂ ಹಾಂ ಹ್ಞೂ ರೀ ಹಾಂ ನೂರ ಹತ್ತು ಹಾಕಿರ ನಾಳೆ ಎಷ್ಟೊತ್ತಿಗೆ ಕೊಡ್ತೀರಿ ಅಂದಿರಿ ಎಷ್ಟೊತ್ತಿಗೆ

ಹಾಂ ನಾವು ಬಂದು ಒಯ್ತೇವೆ ಹುಡ್ಗರ ಕಳ್ಸಿ ಕೊಡ್ತೇನ್ರಾ ಹಾಂ ಹಾಂ ಆಯ್ತು ತಗೊಳ್ರಿ ನಾಳೆಗ್ ಬರ್ತೇವೆ ತಗೊಳ್ರಿ ಅಮ್ಮ ಇಡಲಾ ಹಂಗಾರೆ